ಅಲೋ ನಮಸ್ತೆ ಸರ್ ಸರ್ ನಾವು ಸ್ವಲ್ಪ ಕೆಮ್ಮಾಗಿತ್ತು ಸರ್ ನಮ್ಗೆ ಹಾಂ ಸರ್ ಅದಕ್ಕೆ ಕೆಮ್ಮಾಗಿತ್ತು ಸರ್ ನಮಗೆ ಹೊರಗಿದ್ರಿ ಸರ್ರ ಏನು ತೊಗೋ ಔಷಧಿ ಏನು ತೊಗೋಬೇಕು ರೀ ಹ್ಞೂ ಸರ್ ಮನೆಲಿದ್ವಿ

ಕಷಾಯ ಕಷಾಯ ಹೆಂಗೆ ಗೊತ್ತಿಲ್ಲ ಸರ್ರ ಹೇಗೆ ಕಷಾಯ ಹಾಂ ಸರ್ರ

ಅದು ಕಷಾಯ ಎಲ್ಲಿ ಸಿಗತ್ತೆ ಸರ್ ಅದು ಹೆಂಗ್ ಸರ್ ಕಷಾಯದ ಪುಡಿ ಏನು ಸರ್ ಹಾಂ ಕಷಾಯದ ಪುಡಿ ಅಂತ ಹೇಳ್ಬೇಕನ್ ಸರ್ ಅವ್ರು ಇವರಿಗೆ ಹಾಂ ಸರ್ರ

ಸರ್ ಸರ್ ನೆಗಡಿನ್ ಐತೆ ನೋಡಿ ಸರ್ ಒಳ ನೆಗಡಿನ್ ಆಗ್ಬಿಟತೆ ಅದು ಅದ್ರಾಗೇ ಬರುತ್ತೇನ್ ಸರ್ರ ಮತ್ತೆ ಜ್ವರ ಗಿರ ಬಂದ್ರ್ ಅದಕ್ಕೇನು ಔಷಧಿ ತೊಗೋಬೇಕು ಸರ್ ನಮ್ಮ ಮನ್ಯಾಗೆ ಒಬ್ರಿಗ್ ಜ್ವರ ಬಂದಿತ್ತು ಸರ್ರ ಆ ಕರಿ ಮೊನ್ನೆಗೂ ಬೇರೆ ಕಡೆ ಇದ್ದೀರ ಅಂತ ದೂರ ಇದ್ದೀರ ಅಂದ್ರು ರೀ ಮತ್ತೆ ಅದಕ್ಕೇನು ಔಷಧಿ ತೊಗೊಬೇಕು ರೀ

ಹೌದ್ ಸರ್ರ ಹೌದ್ ಸರ್ರ

ಹಾಂ ಟ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್

ಓಕೆ ಸರ್ ಓಕೆ ಸರ್ ಮೇಡಮ್ ಆಯ್ತ್